ಅಲೋ ನಮಸ್ತೆ ಇದು ಪವನ ರೆಸ್ಟೊರೆಂಟಾ ನಿಮ್ಮ ಪವನ್ ರೆಸ್ಟೊರೆಂಟ್ ಒಳ್ಳೆ ಹೆಸ್ರು ಮಾಡ್ತ ಇದೆ ಬಳ್ಳಾರಿಲೀ ಆಮೇಲೆ ನಿಮ್ಮಲ್ಲೀ ಅದೆ ಬಿರ್ಯಾನಿ ಇದು ಚಿಕೆನ್ ಬಿರ್ಯಾನಿ ರೇಟ್ ಎಷ್ಟಿದೆ ಮಟನ್ ಬಿರ್ಯಾನಿ ರೇಟ್ ಎಷ್ಟಿದೆ ಪರೋಟ ರೇಟ್ ಎಷ್ಟಿದೆ ಸ್ವಲ್ಪ ನಮಿಗೆ ಕಳಿಸಿ ಹೇಳ್ತಿರಾ ರೇಟು

ಓಕೆ ಹಾಂ

ಹೌದಾ ವೆರಿ ಗುಡ್ ಹಾಂ ಇನ್ನು ಕಾಂಪ್ಲಿಮೆಂಟ್ಸ್ ಏನು ಕೊಡ್ತಿರಾ ನೀವು ನಿಮ್ಮಲ್ಲಿ ಎ ಜೂಸ್ ಕೊಡ್ತರಲ್ಲರಿ ಎಲ್ಲ ಕಡೆ ಜೂಸ್ ಕೊಡ್ತಾರೆ ಒಂದು ಏನಾದರು ನಿಮ್ಮಲ್ಲಿ ತೊಗೊಂಡರೆ ಇಷ್ಟು ಜೂಸ್ ಅಂತ ಕೊಡ್ತಿರಿ ಕಾಂಪ್ಲಿಮೆಂಟ್ ಐಸ್ ಕ್ರೀಮಾ ವೆರಿ ಗುಡ್ ಹಾಂ ಓಕೆ ವೆರಿ ಗುಡ್ ವೆರಿ ಗುಡ್ ಹಾಂ ಈಗ ನನಗೆ ಹಾಂ

ವೆರಿ ಗುಡ್ ಹಾಂ ಅಲ್ಲಾ ಈಗ ನೋಡಿ ಈಗ ನಿಮ್ಗೆ ಇನ್ನೊಂದು ಹದಿನೈದು ನಿಮಿಷ್ದಲ್ಲಿ ಕಳ್ಸೋಕೆ ಆಗುತ್ತಾ ಬಿರಾನಿ ಮತ್ತೆ ಅದು ಪರೋಟಾ ಮಟನ್ ಬಿರ್ಯಾನಿ ಚಿಕನ್ ಬಿರ್ಯಾನಿ ಅದು ಕ್ಯಾಶ್ ಆನ್ ಡೆಲಿವರಿ ಕೊಡ್ತಿವಿ ನಾವು ಹದಿನೈದು ನಿಮಿಷ ಕಳಿಸಿ ನಡೆಯುತ್ತೇ ಇಲ್ಲೆ ಬಳ್ಳಾರಿ ಜಾಗೃತಿ ನಗರ ಹಾಂ ಕಳಿಸಿ ಕಳಿಸಿ ಕಳಿಸಿ ಕಳಿಸಿ ಅಲ್ಲೆ ಕ್ಯಾಶ್ ಆನ್ ಡೆಲ್ವರಿ ಕೊಡ್ತಿವಿ ನಾವು ಹಾಂ ದುಡ್ಡು ಹಾಂ ಕ್ಯಾಶ್ ಆನ್ ಡೆಲ್ವರಿ ಅಲ್ಲೆ ಹುಡ್ಗುನ ಕೈಗೆ ಕೊಡ್ತಿನಿ ನಿಮ್ಮ ಹುಡ್ಗ ಬರ್ತಾರಲ್ಲಾ ಅವ್ನ ಕೈಲಿ ಕೊಡ್ತೋ ಅವ್ನು ನಿಮ್ಗೆ ಕೊಡ್ತಾ ಓಕೆನ ಸರಿ ಓಕೆ ತ್ಯಾಂಕ್ ಯು ಓಕೆ